ಹಲೋ ಹಾಂ ಸರ್ ನಾನು ಪುನೀತ್ ಅಂತ ಹೇಳಿ ಕಲಾನಿಕೇತನ್ ಸ್ಕೂಲ್ ಪ್ರಿನ್ಸಿಪಾಲ್ ಮಾತಾಡ್ತಿರೋದು ಸರ್ ನಾನು ನಮ್ಮ ಶಾಲೆ ಮಕ್ಕಳಿಗೆ ಯೂನಿಫಾರ್ಮ್ ಆರ್ಡರ್ ಕೊಡಬೇಕಾಗಿತ್ತು ಹೌದು ಸೊ ನಿಮ್ಮ ಕಾಂಟಾಕ್ಟ್ ನಮ್ಮ ಫ್ರೆಂಡ್ ಒಬ್ಬರು ಕೊಟ್ಟರು ಸೊ ನನಗೆ ಮುನ್ನೂರರಿಂದ ನಾಲ್ನೂರು ಸ್ಕೂಲ್ ಯೂನಿಫಾರ್ಮ್ಗಳು ನಮ್ಮ ಶಾಲೆ ಮಕ್ಕಳಿಗೆ ಬೇಕಾಗಿದೆ ಹ್ಞೂ ಹ್ಞೂ

ಸರಿ ನಮ್ಮ ಶಾಲೆಯ ಹೈ ಸ್ಕೂಲು ಎಂಟರಿಂದ ಹತ್ತನೇ ಕ್ಲಾಸು ವಿದ್ಯಾರ್ಥಿಗಳು ಸೊ ಈ ಸ್ಕೂಲು ಡ್ರೆಸ್ ಮೆಟೀರಿಯಲ್ಸು ನಾವು ಕೊಡ್ತೀವಿ ಸೊ ನೀವು ಬಂದು ಅಳತೆ ತಗೊಂಡು ಎಷ್ಟು ದಿವಸದಲ್ಲಿ ನೀವು ಕೊಡಬಹುದು ಡೆಲಿವರಿ ಮಾಡ್ಬೌದು ಹ್ಞೂ ಹ್ಞೂ ಓಕೆ ಹ್ಞೂ ಹ್ಞೂ ಓಕೆ ಹ್ಞೂ ಹ್ಞೂ ಓಕೆ ಓಕೆ

ಓಕೆ ಓಕೆ ಅದು ಹ್ಞೂ ನಮ್ಗೆ ಅನುಕೂಲ ಆಗುತ್ತೆ ಹ್ಞೂ ಹ್ಞೂ ಹ್ಞೂ ಓಕೆ ಖಂಡಿತವಾಗಲೂ ಸೊ ನಾನು ಹೇಳ್ದಂಗೆ ನಿಮಗೆ ಒಂದು ಮುನ್ನೂರರಿಂದ ನಾಲ್ನೂರು ಮಕ್ಕಳಿಗೆ ಬೇಕಾಗಿದೆ ಸೊ ನಮಗೆ ಸ್ಟಿಚಿಂಗು ಎಲ್ಲ ಓಕೆ ಆಯಿತು ಅಂತಂದರೆ ನಾವು ಡೈಲಿ ಕಾಂಟ್ ಕಾಂಟ್ರಾಕ್ಟು ನಾವು ಮಾಡ್ಕೊಳೋಣ ಅಗ್ರಿಮೆಂಟ್ ಹಾಕ್ಕೊಳೋಣ ಓಕೆನಾ ನೀವು ನಾಳೆ ಬರ್ಬೋದು ಬೆಳಿಗ್ಗೆ ಓಕೆನಾ ಸರಿ ಓಕೆ ಇಶಾಂತ್ ಕುಮಾರ್ ಥ್ಯಾಂಕ್ ಯು